ನನಗೆ ಗೊತ್ತಿರುವ ನಮ್ಮ ಭಾಗದ ರಾಜಕೀಯ ಪಕ್ಷಗಳು ಯಾವುದು ಅಂತ ಹೇಳಿದರೆ ಒಂದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂತ ಹೇಳ್ಬಹುದು ಅದರಲ್ಲಿ ನಾನು ಹೇಳೋದಾದ್ರೆ ಕಾಂಗ್ರೆಸ್ ಅದೇ ಅಜೆಂಡ ಅಂತ ಹೇಳಿದೆ ಮತ್ತು ನಮ್ಮ ಕಡೆ ಮೊದಲು ವಿನಯ್ ಕುಮಾರ್ ಸೊರಕೆ ಅಂತ ಒಂದು ಒಳ್ಳೆಯ ನಾಗರಿಕರು ಇದ್ರು ಅವರು ನಮ್ಮ ಆಚೆ ನಮ್ಮ ಊರಿನ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಜನರಿಗೆ ಓಡಾಡಲು ರಸ್ತೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾಕಂತೇಳಿದ್ರೆ ಮೊದಲು ಇಲ್ಲಿಯ ರಸ್ತೆಯ ವ್ಯವಸ್ಥೆಗಳು ಇರಲಿಲ್ಲ ರಸ್ತೆಗಳು ಇದ್ದರು ಕೂಡ ಅಲ್ಲಲ್ಲಿ ಹೊಂಡಗಳು ಇದ್ದು ತುಂಬ ಜನರಿಗೆ ಅಪಘಾತವಾಗಿ ಎಷ್ಟೋ ಜನರ ಪ್ರಾಣವು ಕೂಡ ಹೋಗಿದೆ ಈಗ ಆ ಥರದ ಸಮಸ್ಯೇನು ಅಷ್ಟೇನು ಇಲ್ಲ ಯಾಕಂತ ಹೇಳಿದರೆ ಮೊದಲಿಂದ ನಾವು ಈಗ ನೋಡಿದರೆ ಇಲ್ಲಿಯ ನಮ್ಮ ಒಂದು ಹಳ್ಳಿಯ ವಿ ಹಳ್ಳಿಯ ಪ್ರದೇಶ ಇಲ್ಲಿ ತುಂಬ ಒಳ್ಳೆಯ ರೀತಿ ರಸ್ತೆಯ ಅ ಒಂದು ಅವಿದನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಒಳಗೊಳಗೆ ಇರುವಂಥ ಮನೆಯವರಿಗೆ ಅಂತೇಳಿದರೆ ಈಗ ರು ನಮ್ದು ರಸ್ತೆಕ್ಕಿಂತ ಒಳಾಗೆ ಇರುವಂಥ ಮನೆ ಅಂದರೆ ಕೆಲವರು ಒಂದು ತುಂಬ ಒಳಗೆ ಇರ್ತೆ ಅಲ್ಲಿಗೂ ಕೂಡ ಕಾಂಕ್ರೀಟ್ ಫೆಸಿಲಿಟಿನ ಒಂದು ರೋಡನ್ನು ಮಾಡಿಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಉಪಯೋಗವಾಗಿದೆ ಅಂತ ಹೇಳ್ಬಹುದು ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಎಷ್ಟೋ ಜನರಿಗೆ ಪಾಪದ ಜನರಿಗೆ ಎಷ್ಟೋ ಜನರಿಗೆ ಬಾವಿಯ ಇಲ್ಲ ಅಂಥವರಿಗೆ ಬೋರ್ವೆಲ್ ರೀತಿಯ ಅಲ್ಲಿ ಒಂದು ಮಾಡಿ ನೀರಿನ ಒಂದು ಒಳ್ಳೆಯ ಕೆಲ್ಸವನ್ನು ಕೂಡ ಮಾಡಿದ್ದಾರೆ ಅಂತೇಳ್ಬಹುದು ಅದೇ ರೀತಿ ಅನೇಕ ರೀತಿಯಲ್ಲಿ ಇಲ್ಲಿ ಸಹಾಯವನ್ನು ಮಾಡಿದ್ದಾರೆ ಯಾವುದೇ ಒಂದು ಕಟ್ಟಡವನ್ನು ಕಡಿ ಕಟ್ಟೋದಾಗಿರ್ಲಿ ಅದಕ್ಕೆ ಸರ್ಕಾರದ ರೂಪದಿಂದ ಒಂದು ಧನ ಸಹಾಯವನ್ನು ಕೂಡ ಮಾಡಿದ್ದಾರೆ ಶಾಲೆಯ ಅಭಿವೃದ್ಧಿ ಮಾಡಲು ಶಾಲಾ ಮಕ್ಕಳಿಗೆ ಏನಾದರು ಒಳ್ಳೆಯ ರೀತಿಯ ಇದನ್ನು ಎಲ್ಲಾ ಕೊಟ್ಟಿದ್ದಾರೆ ಧನ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಹುದು